ಡ್ರಾಯಿಂಗನ್ನು ಈಗ ಪ್ರಾರಂಭಿಸುತ್ತಿರುವರಿಗೆ ನಾನು ಹೇಳುವುದೇನೆಂದರೆ ನೀವು ಡ್ರಾಯಿಂಗನ್ನು ಬರೆಯಬೇಕಾದರೆ ನಿಮ್ಮದೇ ಆದಂತಹ ಒಂದು ಹೋನ್ ತಲೆಯಲ್ಲಿ ಯಾವುದಾದರೂ ಒಂದು ಆ ಪ್ಯಾಷನೇಟ್ ಆಗಿರಬೇಕು ನಿಮ್ಮಲ್ಲಿ ಅದು ಅದರ ಬಗ್ಗೆಯೇ ಯಾವಾಗಲೂ ಯೋಚನೆ ಮಾಡುತ್ತಿರಬೇಕು ಒಂದು ಡ್ರಾಯಿಂಗ್ ಮಾಡಬೇಕು ಎಂದರೆ ನಿಮಗೆ ಕಾನ್ಸಂಟ್ರೇಷನ್ ಬಹಳಷ್ಟು ಮುಖ್ಯವಾಗಿರುತ್ತದೆ ಹಾಗೂ ಡ್ರಾಯಿಂಗ್ ಮಾಡಬೇಕಾದರೆ ಶಾಂತಿಯುತವಾಗಿ ಹಾಗೂ ತಾಳ್ಮೆಯಿಂದ ಇರಬೇಕು ಏಕೆಂದರೆ ನೀವು ಶಾಂತಿಯುತವಾಗಿ ಮತ್ತು ತಾಳ್ಮೆಯಿಂದ ಇದ್ದರೆ ನೀವು ಯಾವುದಾದರು ಕೆಲಸವನ್ನು ಮಾಡಬೇಕಾದರೂ ಸಹ ನಿಮಗೆ ಬಹಳಷ್ಟು ಸಹಾಯವಾಗುತ್ತದೆ ಏಕೆಂದರೆ ಡ್ರಾಯಿಂಗ್ ಬರೆಯಬೇಕಾದರೆ ಎಷ್ಟೋ ಬಾರಿ ಅವುಗಳು ಚಿತ್ರ ವನ್ನು ಬರೆಯುವಾಗ ನೀವು ಎಷ್ಟೊಂದು ಬಾರಿ ಸೋಲುತ್ತೀರಿ ಹೇಗೆಂದರೆ ಅವುಗಳನ್ನು ಬರೆಯಬೇಕಾದರೆ ಕಣ್ಣುಗಳು ಸರಿಯಾಗಿ ಬರದೇ ಹೋಗಬಹುದು ಅಥವಾ ಮುಖವು ಬರದೇ ಹೋಗಬಹುದು ಅಥವಾ ಯಾವುದೇ ಒಂದು ಚಿತ್ರವನ್ನು ಬರೆಯಬೇಕಾದರೆ ಎಷ್ಟೊಂದು ಬಾರಿ ನಾವುಗಳು ತಪ್ಪುಗಳನ್ನು ಮಾಡುತ್ತೇವೆ ಅದನ್ನು ನೀವು ಮತ್ತೊಮ್ಮೆ ಬರೆಯಬೇಕಾಗುವ ಸಂದರ್ಭಗಳು ಇರುತ್ತವೆ ಆದ್ದರಿಂದ ನಿಮಗೆ ತಾಳ್ಮೆಗಳು ಇರಬೇಕು ತಾಳ್ಮೆ ಇಲ್ಲದೆ ನೀವು ಡ್ರಾಯಿಂಗ್ ಬರೆಯುವುದು ನಿಮ್ಮ ವೃತ್ತಿಯನ್ನು ಮಾಡಿಕೊಳ್ಳುವುದು ಬಹಳಷ್ಟು ಕಷ್ಟವಾಗುತ್ತದೆ ಹಾಗೆಯೇ ಈ ಕೌಶಲ್ಯ ಸುಧಾರಿಸಲು ಬಯಸುತ್ತಿರುವವರು ಬಹಳಷ್ಟು ಜನರಿದ್ದಾರೆ ನಾನು ಅದಕ್ಕಾಗಿಯೇ ಈ ರೀತಿಯ ಸಲಹೆಗಳನ್ನು ಎಷ್ಟೋ ಜನಗಳಿಗೆ ನಾನು ನೀಡಿದ್ದೇನೆ ನಮ್ಮ ಊರಿನಲ್ಲಿರುವಂಥವರಿಗೆ ಕಲೆಗಳಲ್ಲಿ ಆಸಕ್ತಿ ಇರುವವರಿಗೆ ಈ ರೀತಿ ನಾನು ಸಲಹೆಗಳನ್ನು ನೀಡುತ್ತೇನೆ ಹಾಗೂ ಯಾವುದೇ ಒಂದು ಕಲೆಹೆ ಕಲಾಕೃತಿಗಳನ್ನು ಬಿಡಿಸುವುದಾಗಲಿ ಡ್ರಾಯಿಂಗ್ಗಳನ್ನು ಬಿಡಿಸುವುದಾಗಲಿ ಈ ಕೌಶಲ್ಯವು ನಿಮಗೆ ಅದು ಯಾವಾಗಲೂ ನಿಮ್ಮ ಒಂದು ಪ್ಯಾಷನೇಟ್ ಆಗಿರಬೇಕು ಅದರ ಮೇಲೆ ಅದರ ಅದರ ರುಚಿಯನ್ನು ನೀವು ಸವಿಯಬೇಕು ನೀವು ಅದನ್ನು ಬರೆಯುವಾಗ ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವ್ ತಾಟ್ಸ್ ಆಗಿರಬಹುದು ನಿಮ್ಮ ತಲೆಯಲ್ಲಿ ಬಹಳಷ್ಟು ವಿಭಿನ್ನವಾದ ವೀಕ್ಷಣೆ ಇರಬೇಕು ನಿಮಗೆ ಈ ರೀತಿಯಲ್ಲಿ ಬಿಡಿಸುತ್ತೇನೆ ನಿಮ್ಮ ಕಣ್ಣಿನಲ್ಲಿಯೇ ಆ ಚಿತ್ರಗಳು ಬಂದು ಬರಬೇಕು ಆ ರೀತಿಯಲ್ಲಿ ನಿಮ್ಮ ಆ ಚಿತ್ರಗಳು ನಿಮ್ಮ ತಲೆಯಲ್ಲಿ ಕೂತುಬಿಟ್ಟರೆ ನೀವು ಆ ಚಿತ್ರವನ್ನು ಬಹಳಷ್ಟು ಸುಲಭವಾಗಿಯೇ ಬರೆಯಬಹುದು ಅದು ನೀವು ಮೊದಲು ನೀವು ಈ ಕಣ್ಣುಗಳನ್ನು ಬರೆಯುವುದು ಮೂಗುಗಳನ್ನು ಬರೆಯುವುದು ಕೈಗಳನ್ನು ಬರೆಯುವುದು ಈ ರೀತಿ ಒಂದೊಂದೇ ಒಂದೊಂದೇ ಭಾಗಗಳನ್ನು ನೀವು ಬರೆದು ಪ್ರಯತ್ನಿಸಿದರೆ ತದನಂತರ ನಿಮಗೆ ಯಾವುದೇ ಚಿತ್ಸರ ಮನುಷ್ಯರ ಚಿತ್ರವನ್ನು ಬರೆಯುವುದು ಅಥವಾ ಪ್ರಾಣಿಗಳ ಚಿತ್ರವನ್ನು ಬರೆಯುವುದು ನಿಮಗೆ ಪ್ರ್ಯಾಕ್ಟಿಸ್ ಮಾಡಿರುತ್ತೀರಿ ನೀವು ಒಂದೊಂದೇ ಭಾಗಗಳನ್ನು ಬರೆದು ಪ್ರ್ಯಾಕ್ಟೀಸ್ಗಳನ್ನು ಮಾಡಿರುತ್ತೀರಿ ಆದ್ದರಿಂದ ನೀವು ಅದನ್ನು ಈಸಿಯಾಗಿ ನೀವು ಬರೆಯಬಹುದು ಸುಲಭವಾಗಿ ನೀವು ಆರಾಮಾಗಿ ಬರಿತೀರಿ ಈ ರೀತಿ ಚಿತ್ರಗಳನ್ನು ಬರಿಬೇಕಾದ್ರೆ ಬಹಳಷ್ಟು ನಿಮಗೆ ಆಸಕ್ತಿಯುತವಾಗಿರಬೇಕು ಹಾಗೂ ಈ ಬೇರೆ ರೀತಿಯ ಚಿತ್ರಗಳು ಎಂದರೆ ನೇಚರ್ ಚಿತ್ರಗಳು ಇವನ್ನೆಲ್ಲ ನೀವು ಕಣ್ಣಲ್ಲಿ ಆನಂದಿಸಬೇಕು ಆನಂದಿಸಿ ನೀವು ಅದನ್ನು ಮನಸ್ಸಿಗೆ ತೆಗೆದುಕೊಂಡರೆ ಆ ಚಿತ್ರವನ್ನು ನೀವು ವಿಭಿನ್ನವಾಗಿ ನಿಮ್ಮ ಶೈಲಿಯಲ್ಲಿ ನೀವು ಆರಾಮದಾಯಕವಾಗಿ ನೀವು ಬರೆಯಬಹುದು ಅದಲ್ಲದೆ ನೀವು ಈ ಡ್ರಾಯಿಂಗನ್ನು ಮಾಡುವಾಗ ಬಹಳಷ್ಟು ಸುಲಭದ ರೀತಿಯಲ್ಲಿಯೂ ಸಹ ಬರೆಯಬಹುದು ಏಕೆಂದರೆ ನಿಮ್ಮ ವೀಕ್ಷಣೆಗಳು ಬಹಳಷ್ಟು ಚೆನ್ನಾಗಿರಬೇಕು ಈಗ ಅದರಿಂದ ನೀವು ಬಹಳಷ್ಟು ಡ್ರಾಯಿಂಗ್ನ ಮಾಡಲು ನಿಮಗೆ ಈಝಿ ಆಗುತ್ತದೆ ಅದಲ್ಲದೆ ಈಗ ನೀವು ಶುರು ಮಾಡಿದರೆ ಎಷ್ಟೋ ವರ್ಷಗಳು ಸಹ ನಿಮಗೆ ಆಗುತ್ತದೆ ನೀವು ಅದನ್ನು ನಿಮ್ಮ ಒಂದು ಚೆನ್ನಾಗಿ ಬರೆಯಲು ನೀವು ಪ್ರಯತ್ನ ಮಾಡಿದರೆ ಸತತ ವರ್ಷಗಳೇ ತೆಗೆದುಕೊಳ್ಳಬಹುದು ನೀವು ಒಬ್ಬ ಒಳ್ಳೆ ಕೌಶಲ್ಯವನ್ನು ಕಲಿಯಲು ಕಲೆಗಳನ್ನು ಕಲಿಯಲು ವರ್ಷಗಳೇ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಆಸಕ್ತಿಯು ಹೆಚ್ಚಾಗಿದ್ದು ನೀವು ಅದರ ಮೇಲೆಯೇ ಯಾವಾಗಲೂ ಪ್ರಭಾವವನ್ನು ಬೀರಿ ಅದರ ಬಗ್ಗೆಯೇ ನೀವು ಕೆಲಸಗಳನ್ನು ಮಾಡಿದರೆ ಚಿತ್ರವನ್ನು ಬಿಡಿಸುತ್ತಲೇ ಪ್ರ್ಯಾಕ್ಟೀಸ್ಗಳನ್ನು ಮಾಡಿದರೆ ನಿಮಗೆ ಅದು ಬೇಗನೆ ನೀವು ಆರಾಮಾಗಿ ಅದನ್ನು ಬರೆಯಬಹುದು ಆದರೆ ಅದನ್ನು ಬಿಡಿಸಲು ನಿಮಗೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆ ಸಮಯವನ್ನು ನೀವು ಹೇಗೆ ನೀವು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಮಾಡುತ್ತೀರೋ ಆ ರೀತಿ ನಿಮ್ಮಲ್ಲಿ ಈ ಡ್ರಾಯಿಂಗ್ ಅನ್ನುವುದು ಬಹಳಷ್ಟು ಸುಲಭವಾಗಿಯೇ ಬರೆಯಬಹುದು ಈ ರೀತಿ ನಾನು ಈ ಕೌಶಲ್ಯವನ್ನು ಪ್ರಾರಂಭಿಸುವವರಿಗೆ ಮತ್ತು ಇದನ್ನು ಸುಧಾರಿಸಲು ಬಯಸುತ್ತಿರುವವರಿಗೆ ನಾನು ಈ ರೀತಿ ಸಲಹೆಗಳನ್ನು ನೀಡುತ್ತೇನೆ